ಹಲೋ ನಮಸ್ತೆ ಮೇಡಮ್ ನೀವು ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿದ್ದೀರಲ್ಲ ನನಗೂ ಸೇರಬೇಕಿತ್ತು ಅದಕ್ಕೆ ಏನೆಲ್ಲ ದಾಖಲೆ ಮತ್ತು ಅದರ ಸ್ವಲ್ಪ ವಿವರಣೆ ಕೊಡ್ತೀರಾ

ವಾರಕ್ಕೇನ ವಾರಕ್ಕಾ ಅಲ್ಲ ತಿಂಗಳಿಗೆ ಹಾಂ ಮತ್ತು ಅದರಲ್ಲಿ ಈಗ ನಾನು ಸೇರಿದೆ ಅಂತ ಎಣಿಸಿ ಅದರಲ್ಲಿ ಸೌಲಭ್ಯ ಏನೆಲ್ಲ ಇದೆ ಈಗ ವಾರಕ್ಕೆ ನಾನು ಐವತ್ತು ರೂಪಾಯಿ ಕಟ್ತೇನೆ ಅಂತ ಎಣಿಸಿ ಅದನ್ನು ವಾರ ವಾರ ಐವತ್ತು ಐವತ್ತು ಅಂದರೆ ಎಷ್ಟು ವಾರ ಕಟ್ಟಬೇಕು ನಾನು ಆಂ ಆಯಿತು ವಾರ ವಾರ ಐವತ್ತು ಐವತ್ತು ಈಗ ಬ್ಯಾಂಕಿಗೆ ಕಟ್ಟಿದ ಹಾಗೆ ಕಟ್ಟಿದರೆ ಅದು ನನಗೆ ಅಗತ್ಯ ಬೀಳುವಾಗ ತೆಗೀಲಿಕ್ಕೆ ಸಿಗ್ತದಾ ಹಲ್ಲೋ

ಹಾಂ ಆಯಿತು ಮೇಡಮ್ ಇದ್ರಲ್ಲಿ ಈಗ ಏಜು ಏನಾದರು ಇದೆ ಇದೆಯಾ ಏಜಿನದು ಅಂತಂದ್ರೆ ಸಿಕ್ಸ್ಟೀಸ್ ಸಿಕ್ಸ್ಟಿ ಫೋರ್ ಆಗಿದೆ ನನಗೆ ನನಗೆ ಆಗ್ತದಾ ಆಗೋದಿಲ್ಲ ಆಯಿತು ಆಯಿತು ಮೇಡಮ್ ನಾನು ಬಿಟ್ಟು ಬಿಡ್ತೇನೆ ಆಗೋದಿಲ್ಲ ಅಲ್ವ ಬಿಟ್ಟು ಬಿಡ್ತೇನೆ